ಹಲೋ ನಮಸ್ತೆ ಸರ್ ಹಾಂ ಸರ್ ನಾವಿಲ್ಲಿ ಒಂದು ಸ್ಕೂಲ್ ಟೀಚರ್ ಮಾತಾಡ್ತಾ ಇರೋದು ನಾನು ಹಾಂ ಹೋಲಿ ಕ್ರಸಂಟ್ ಅಂತ ಇಲ್ಲಿ ಒಂದು ಸ್ಕೂಲ್ ಇದೆ ಹಾಂ ಮತ್ತು ಮಿಡ್ಲಿ ಸ್ಕೂಲು ಹೈ ಸ್ಕೂಲ್ ಪ್ರೈಮರಿ ಎಲ್ಲ ಇದೆ ಇಲ್ಲಿ ಟೀಚರ್ ಮಾತಾಡ್ತಾ ಇದ್ದೀವಿ ಮತ್ತು ನಮಗೆ ನಮ್ಮ ಸ್ನೇಹಿತರು ಒಬ್ಬರು ನಿಮ್ಮದು ನಂಬರ್ ಕೊಟ್ಟರು ಸರ್ ನೀವು ಏನೋ ಸೋಶಿಯಲ್ ವರ್ಕ್ ಮಾಡ್ತೀರಾ ಮತ್ತು ಹಾಗಾಗಿ ಇವ್ರ ಗೆಸ್ಟ್ ಆಗಿ ಕರೆಸಿ ಇವರು ಎಲ್ಲದರ ಬಗ್ಗೆಯೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ರಿಸೋರ್ಸ್ ಪರ್ಸನ್ನಾಗಿ ಎಲ್ಲ ಹೋಗ್ತಾರೆ ಮಾಡ್ತಾರೆ ಅಂತೆಲ್ಲಾ ಹೇಳ್ತಾ ಇದ್ದರು ಸರ್ ಹಾಗಾಗಿ ನಾವು ನಿಮ್ಮನ್ನು ಕರೆಸ್ತಾ ಇದ್ದೀವಿ ವಾರ್ಷಿಕೋತ್ಸವ ನಮ್ಮದು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಇದೆ ಹಾಗಾಗಿ ನೀವು ಅಲ್ಲಿ ಗೆಸ್ಟಾಗಿ ಬರ್ಬೇಕಾಗುತ್ತೆ ಸರ್ ನೀವು ಏಂದ್ರ ಬಗ್ಗೆ ಮಾತಾಡ್ತೀರ ಸರ್ ನಿಮ್ಮದು ಸಂಸ್ಥೆ ಯಾವುದಂತ ಗೊತ್ತಾಗಿಲ್ಲ ಸರ್ ಅವ್ರು ಯಾವ್ದು ಅಂತ ಹೇಳಿಲ್ಲ ಹ್ಞೂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಸರ್ ಹಾಂ

ಹಾಂ ಸರ್ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಂ ಹಾಂ ಸರ್ ನಾವು ಆ್ಯಕ್ಚುಲಿ ಅದು ಒಂದು ಹತ್ತು ಗಂಟೆಯಿಂದಾ ಸ್ಟಾರ್ಟ್ ಮಾಡ್ತೀವಿ ಸರ್ ನೀವು ಎಷ್ಟು ಗಂಟೆ ಹತ್ತು ಗಂಟೆಯಿಂದ ನಾವು ಎರಡು ಗಂಟೆಗೆ ಕ್ಲೋಸ್ ಮಾಡ್ತಾ ಇದೀವಿ ಸರ್ ಆಮೇಲೆ ಏನು ಜಾಸ್ತಿ ಯಾರು ಇರೋದಕ್ಕ್ ಹೋಗಲ್ವಲ್ಲ ಆದರೆ ನೀವು ಎಷ್ಟು ಗಂಟೆಗೆ ನೀವು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗಡೆ ಬಂದರೆ ಓಕೆ ಸರ್ ನೀವು ಹತ್ತು ಗಂಟೆಗೆ ಬಂದರೆ ನಮಗೆ ಓಕೆ ಹಾಂ ಸರ್ ನಿಮಗೆ ಮ ಏನು ಸರ್ ಕೇಳಿಸಿಲ್ಲ ಹಾಂ ಗೆಸ್ಟಾಗಿ ಕರೀತಾ ಇದ್ದೀವಿ ಹಾಗೆ ನಮ್ಮ ಗೆಸ್ಟಾಗೂ ಕರೀತಾ ಇದ್ದೀವಿ ಹಾಗೆ ನಮ್ಮ ಮಕ್ಕಳಿಗೆ ಏನಾದರೂ ಸ್ವಲ್ಪ ಅವರ್ನೆಸ್ಸೂ ಒಂದು ಕೊಡಿ ನಾವು ಟೀಚರ್ಸ್ಗಳು ಕೊಡ್ತೀವಿ ನಾವು ಟೀಚರ್ಸ್ ನಮ್ಮ ಸ್ಕೂಲಲ್ಲೂ ಕೊಡ್ತಾ ಇರುತ್ತೀವಿ ಅದ್ರ ಜೊತೆಗೆ ನೀವೂ ಒಂದು ಕೊಟ್ಟರೆ ಏನು ಬೇರೆ ಯಾರೋ ಏನೋ ಹೇಳ್ತಾ ಇದಾರಪ್ಪಾ ಇನ್ನೂ ಮಕ್ಕಳು ಕ್ಯೂರಿಯಾಸಿಟಿಯಿಂದ ಒಂದು ಇಂಟ್ರೆಸ್ಟಿಂದ ಕೇಳ್ತಾರೆ ಮತ್ತು ಬೇಗ ಮೈಂಡಿಗೂ ಹೋಗುತ್ತೆ ಹಾಗಾಗಿ ನಿಮ್ಮನ್ನು ಕರೀತಾ ಇದ್ದೀವಿ ಸರ್ ಹ್ಞೂ ಬರುತ್ತೀನಿ ಬರ್ತೀರಿ ಹಾಂ ಓಕೆ ಆಯಿತು ತ್ಯಾಂಕ್ ಯು ಹ್ಞೂ ಹ್ಞೂ ತ್ಯಾಂಕ್ ಯು ಸರ್